ನಾನು ಹೆಮ್ಮೆ ಪಡುವ ಯಾವ್ದಾದರೂ ಒಂದು ಡ್ರಾಯಿಂಗ್ ಅಂತ ಅಂದರೆ ಫಸ್ಟ್ ಒನ್ ನಾನು ಯಾವಾಗ ನಾನು ಎಂಟನೇ ತರಗತಿ ಓದಕ್ಕೆ ಕುಂತಿದ್ದೆ ಅವಾಗ ಓದುಕ್ಕೆ ಕುಂತಾಗ ಎಂಟನೇ ತರಗತಿ ಓದಾಕೆ ಕುಂತಾಗ ನಮ್ಮ ಅಣ್ಣಂದು ಐಡಿ ಕಾರ್ಡಾಗ ಸ್ ಲೈಕ್ ಅವ್ನ ಅವ್ನ್ದ ಕ್ಲಿಪ್ ಬೋರ್ಡಿಂದ ಪೆನ್ಸಿಲ್ ಸ್ಕೆಚ್ ಮಾಡಿರೋದು ಒಂದು ಫ್ರೆಂಡ್ಸೆಲ್ಲ ಟೂರಿಗೋದಾಗಿಂದ ಒಂದು ಮೈಸೂರು ಪಿಚ್ಚರಿತ್ತು ಮೈಸೂರ್ನಾಗ ತಗಸ್ಕೊಂಡಿದಿದ್ದನ್ನ ಪಿಚ್ಚರಿತ್ತ ಅವ್ನು ಹಿಂಗ್ ಕೂತು ಅದನ್ನ ಇಂದ ಪೆನ್ಸಿಲ್ ಸ್ಕೆಚ್ ಮಾಡ್ಸ್ಕೊಂಡು ಇಟ್ಕಂಡಿದ್ದ ಅದನ್ನೇ ನೋಡಿ ನಾನು ಟ್ರೈ ಮಾಡೋಣ ಅಣ್ಣಂದು ಅಷ್ಟೇ ತೊಗೊಂಡೆ ಟ್ರೈ ಮಾಡಿದೆ ಎಷ್ಟು ನೀಟಾಗಿ ಟ್ರೈ ಮಾಡಿದೆ ಅಂದರೆ ಭಾಳ ಮನ್ಸು ಕೊಟ್ಟು ಭಾಳ ನೀಟಾಗಿ ಭಾಳ ಓಕೆ ನಮ್ಮಣ್ಣ ನಮ್ಮಣ್ಣ ಅಂತ ಅಂಗಿಟ್ಕೊಂಡು ಭಾಳ ಚಂದಾಗಿ ಹಾಗ ಹೀಗ ಆಕಿ ಅದಕ್ಕೆ ಏನಂದರೆ ನಾನು ಸಾಂಗ್ ಕೇಳ್ತನೆ ಡ್ರಾಯಿಂಗ್ ಮಾಡೀನಿ ಒನ್ನೊಂದು ಸರ್ತಿ ಅದನ್ನ ತಗಂಡು ಹಿಂಗೆ ನೀಟಾಗಿ ಡ್ರಾ ಮಾಡ್ತೀನಿ ಬಟ್ ನನಗೆ ಅವಾಗ ಕಣ್ಣು ಬಂದಿತ್ತು ಕೈ ಎಲ್ಲ ನೀಟಾಗಿ ಬಿಡ್ಸಿದೆ ಬಟ್ ಮೂಗು ಒಂದೇ ನನ್ಗೆ ಎಷ್ಟು ಟ್ರೈ ಮಾಡಿದರೂ ಬರ್ಲೆಲ್ಲ ಅದು ಚಿಕ್ಕ ಮೂಗು ಎಷ್ಟು ಸರ್ತಿ ಬಿಡಸ್ಬೇಕಪ್ಪಾ ಅದು ಒಳಗೆ ಬಿಡಿಸಿ ಬಿಡಿಸಿ ಆ ಪೇಪರ್ಗೆ ಏನಾದರೂ ಆಗ್ಬಿಟ್ಟರೆ ಅಂತ ಹೊರಗೆ ಬಿಡಿಸಿ ಬಿಡಿಸಿ ಅದೇ ಟೈಪ್ ಮೂಗು ಎಷ್ಟು ಟ್ರೈ ಮಾಡಿದರೂ ಬಂದಿದ್ದಿಲ್ಲ ಲಾಸ್ಟಿಗೆ ನಮ್ಮ ಡ್ರಾಯಿಂಗ್ ಸರ್ ಒಬ್ರಿದ್ರ ಅವರ ಹತ್ರ ಹೋಗಿ ಸರ್ ಪ್ಲೀಸ್ ಮೂಗು ಒಂದು ಬಿಡಿಸ್ಕೊಡ್ರಿ ಅಥವಾ ಹೊರಗೆ ಬಿಡಿಸ್ಕೊಡ್ರಿ ಅಂದು ಹೊರಗೆ ಬಿಡಿಸ್ಕೊಟ್ಟಿದ್ದರು ಅದನ್ನ ನಾನು ಎಷ್ಟು ಸರ್ತಿ ನೋಡ್ಕೊಂಡು ನೀಟಾಗಿ ಅದನ್ನೆ ಪ್ರಾಕ್ಟಿಸ್ ಮಾಡಿ ಮಾಡಿ ಮಾಡಿ ಅದೇ ಸೈಝ್ ತೊಗೊಂಡು ಅವಾಗ ನಾವು ಖಾಲಿ ಇರುವ ಜಾಗ್ದಲ್ಲಿ ಅವಾಗ ಬಿಡ್ಸ್ದ ಅವಾಗ ಮಸ್ತು ಅಣ್ಣಾನೇ ಸೇಮ್ ಒಂದು ಏಯ್ಟಿ ಪರ್ಸೆಂಟಂತ್ರು ಸಿಮಿಲರಾಗಿ ನಮ್ಮಣ್ಣಾನೇ ಅನ್ಸ್ತಿತ್ತು ಅವಾಗ ಅದನ್ನ ತಂದು ನಮ್ಮಪ್ಪ ನಮ್ಮಣ್ಣ ನಮ್ಮಮ್ಮ ಎಲ್ಲಾರಿಗು ತೋರಿಸಿದಾಗ ನಮ್ಮ ಪೋಷಕರಿಗೆಲ್ಲ ತೋರಿಸಿದಾಗ ಅವ್ರು ಫುಲ್ಲ ಫುಲ್ ಬೆಂಕಿ ಖುಷ್ಷಾಗ್ಬಿಟ್ಟಿದ್ದರು ಅವ್ರು ಅವಾಗ ಖುಷ್ಷಾದಾಗ ನಮ್ಮಣ್ಣಾಗೆ ನಮ್ಮಣ್ಣಾಗ ನನ್ನ ತಂಗಿ ಬಿಡ್ಸ್ಯಾಳ ಅಂತ ಅಕಿ ಭಾಳ ಚಂದ್ ಬಿಡಿಸಿ ಅಂತ ಹೇಳಿದ್ದ ಅವ ಅಷ್ಟ ಆಮೇಲೆ ನಮ್ಮಮ್ಮ ನಮ್ಮಪ್ಪ ಅಂತ್ರುನು ಏ ಸೂಪರ್ ಬಿಡಸ್ತಿ ನೀನು ಆರ್ಟಿಸ್ಟ್ ಆಗ್ಬಿಡು ಹಾಗ ಹೀಗ ಅಂಗ ಹಿಂಗ ಅನ್ನೋರು ನಾನು ಅದಕ್ಕೆ ಅನ್ ಅನ್ಕೊಂತ್ ಅನ್ಕೊಂದಿದ್ದೆ ಓಕೆ ನಂದ್ರ ನನ್ನ ತಲ್ಯಾಗು ಟ್ಯಾಲೆಂಟೈತಿ ನನ್ನ ತಲ್ಯಾಗುನು ತಾಳ್ಮೆ ಐತಿ ನಾನು ಬಿಡಿಸ್ಬೋದು ಅಂತ ಅವತ್ತು ಖುಷಿಯಾಗಿತ್ತು ನಮ್ಮಪ್ಪ ಅದನ್ನ ಲಾಮ್ನೇಷನ್ ಮಾಡ್ಸ್ಕೊಂಡು ಇನ್ನು ಇಟ್ಕಂಡರ್ ನನ್ನ ಮಗಳು ಎಷ್ಟು ಚಂದ ಅವ್ರು ಅಣ್ಣನ ಫೋಟೋ ಬಿಡ್ಸ್ಯಾಳ ಅಂತಂದು ಅವಾಗಿಂದ ನಮ್ಮಕ್ಕ ಹೀಗಂತಾಳ ನಂದಾದರೂ ಬಿಡ್ಸಿಲ್ಲ ಅಣ್ಣಂದಾದರೂ ಬಿಡಿಸಿ ನಂದಾದರೂ ಬಿಡಿಸಿಲ್ಲ ಅವಾಗಿಂದ ನಮ್ಮಕ್ಕ ಇನ್ನು ಅಂತಂದು ಅದು ಭಾಳ ನನಗೆ ಭಾಳ ಹೆಮ್ಮೆ ಪಡ್ಬೇಕಾದದ್ದು ಫಸ್ಟ ಭಾಳ ನಂಗೆ ಭಾಳ್ ಖುಷಿಯಾಗಿದ್ದು ಅಂತಂದ್ರ ಅದ ಡ್ರಾಯಿಂಗ ನೆಕ್ಸ್ಟ್ ಏನಂತಂದ್ರ ಈ ಪ್ರತಿಭಾ ಕಾರಂಜಿ ಅಂತವ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಕರ್ಕೊಂಡು ಹೋಗ್ತಿದ್ರಲ್ಲಾ ಸ್ಕೂಲ್ ಒಳಗೆ ನಾವು ಡ್ರಾಯಿಂಗ್ ಮಾಡೋರು ಭಾಳ ಕಮ್ಮಿ ಜನ ಡ್ರಾಯಿಂಗ್ ಮಾಡೋರ ಈ ನಾನು ಅವಳು ಇಬ್ಬರು ಕೈ ಎತ್ತಿದ್ವಿ ಇಬ್ಬರು ಕೈ ಎತ್ತಿದಾಗ ನಾವು ಅವಳು ಇಬ್ಬರು ಕೈ ಎತ್ತಿದಾಗ ಆಗ ಏನಾಗಿತ್ತು ಅಂತಂದ್ರ ಡ್ರಾಯಿಂಗ್ ಮಾಡಬೇಕು ಅಂತಂದಾಗ ಓಕೆ ಇಬ್ರಾಗ ಯಾರನ್ನ ಕರ್ಕೊಂಡು ಹೋಗಬೇಕು ಅಂತ ಅವ್ರು ಭಾಳ ಡಿಸೈಡ್ ಮಾಡಿ ಯೋಚನೆ ಮಾಡ್ತಿರ್ಬೇಕಾರೆ ಇಬ್ಬರೂದು ಕಾಂಪಿಟೇಷನ್ ಬಂದಾಗ ನಾವು ಬೋರ್ಡ್ ಮೇಲೆ ಡ್ರಾಯಿಂಗ್ ಮಾಡಬೇಕಂತ ನಡುಕೊಂದ ಗೆರೆ ಎಳೆದು ಅಲ್ಲಿಂದ ಡ್ರಾಯಿಂಗ್ ಮಾಡಲಿಕ್ಕ ಸ್ಟಾರ್ಟ್ ಮಾಡಿದೋ ಅವಳು ಒಂದು ಡಕ್ಕನ್ ಬಿಡ್ಸಿದ್ದಳು ಇನ್ನೊಬ್ಬಳು ನಾನು ಫಿಶನ್ನ ಬಿಡ್ಸಿದ್ದೆ ಆ ಫಿಶ್ ಭಾಳ ಚಂದಾಗಿ ಬಿಡ್ಸಿದೆ ಅದು ನನ್ನ ಕ್ಲಿಪ್ ಬೋರ್ಡ್ನ್ಯಾಗಿತ್ತು ಅದು ನೋಡಿ ನೋಡಿ ನೋಡಿ ನೋಡಿ ತಲ್ಯಾಗೆ ಕುಂತ್ಬಿಟ್ಟಿತ್ತು ಅದು ನಾ ಹೋಗಿ ಬಿಡ್ಸಿದ್ದೆ ಅವಾಗ ನಮ್ಮ ಸರ್ ಆಪ್ರಿಶಿಯೇಟ್ ಮಾಡಿದ್ರ ಅವಾಗ ನಂಗೆ ಹೋಗಿ ಸ್ವಲ್ಪ ಹೊಗ್ಳಿದ್ರ ಏ ಎಷ್ಟು ಚಂದ್ ಬಿಡಿಸಿ ನೀನು ಎಷ್ಟು ಚಂದ್ ಬಿಡಿಸಿ ನಿಜ್ವಾಗಲೂ ಭಾಳ್ ಖುಷಿ ಆಗಿತ್ತ ನಿಮ್ಮನ್ನೆಲ್ಲ ನೋಡಿದ್ರ ನನ್ಗೆ ಭಾಳ ಚಂದ ಡ್ರಾಯಿಂಗ್ ಅಂದ್ರ ಎಲ್ಲರು ನೆಗ್ಲೆಟ್ ಮಾಡ್ತಾರ ಎಲ್ಲಾರು ಸುಮ್ಮನೆ ಟೈಮ್ ವೇಸ್ಟ್ ಅದ ಹಾಗ ಹೀಗ ಅಂತಾರ ಬಟ್ ನೀನು ಚಂದ ಬಿಡಿಸಿ ಬಿಡು ಅಂತ ಭಾಳ ಚಂದಾಗಿ ಹೊಗ್ಳಿದ್ದರು ನನ್ಗೆ ಅದೊಂದು ಖುಷಿ ನನ್ಗೆ ಖುಷಿ ಅನ್ಸುತ್ತೆ ಆಮೇಲೆ ಈಗಾದರೂನು ನನಗೆ ಖಾಲಿ ಅನ್ಸಿದ್ರ ಅದು ಇದು ಬಿಡಸಿ ನನ್ನ ಫ್ರೆಂಡ್ಸ್ ಅಂತ್ರುನು ನೀ ಡ್ರಾಯಿಂಗ್ ಅಲ್ಟಿಮೇಟ್ ಬಿಡಸು ಅಂತ ಯಾವಾಗಲೂ ಅರ್ಧ ಫೇಸ್ ಬಿಡ್ಸಾಕ ಆಮೇಲೆ ಇಂದಿನ ಬಿಡ್ಸಾಕ ಹೇರ್ಸ್ ಬಿಡ್ಸಾಕ ನಂಗೆ ಹುಡುಗಿದ ಡ್ರಾಯಿಂಗ್ ಬಿಡ್ಸ್ಬೇಕಂದ್ರ ಭಾಳ ಚಂದ ಹುಡ್ಗಿ ಕೊಡ ಇಡ್ಕೊಂಡು ಹೋಗ್ತಿರೋ ಡ್ರಾಯಿಂಗ್ ಇಂತವು ಬಿಡಿಸ್ಬೇಕಂದ್ರ ಭಾಳ ಖುಷಿಯಾಗುತ್ತ ನನ್ಗೆ ಮನಸು ಅಂಥಾವೆಲ್ಲ ಬಿಡಿಸಿದಾವಾಗ ಭಾಳ ಮಸ್ತ ಅಂದ್ರ ಮಸ್ತ ಭಾಳ ಹೊಗಳಿದ್ರು ಆವಾಗ ನಂಗೆ ಆ ಆ ವಿಷಯ ಹೇಳ್ಬೇಕಂದ್ರ ಈಗೂ ನಂಗೆ ಪ್ರೌಡ್ ಅನ್ಸತ್ತ ನಂಗೆ ಈಗೂ ಭಾಳ ಹೆಮ್ಮೆ ಅನ್ಸತ್ತ ನನ್ನ ಬಗ್ಗೆ ನನ್ಗೆ ಓಕೆ ನಾನು ಎಲ್ಲಾದ್ರಗೂ ಒಂದು ಸ್ವಲ್ಪರ ಅದಿನಲ್ಲ ನಾನು ಗುರ್ತ್ಸಂಗರ ಅದಿನಲ್ಲ ಅಂತ ಅನ್ಸುತ್ತ ನೆಕ್ಸ್ಟ ಪ್ರತಿಕ್ರಿಯೆ ಅಂತಂದ್ರ ಅದ ನಮ್ಮಪ್ಪ ಅಮ್ಮ ಅಂತ್ರು ಪೂರ್ತಿ ಖುಷಿಯಾಗ್ಬಿಟ್ಟಿದ್ದರು ಅವರು ಈ ನೀನು ನನ್ನನ್ನ ಎಷ್ಟು ಛಲೋನು ಓದ್ತಿ ಛಲೋನು ಡ್ರಾಯಿಂಗ್ ಬಿಡಸ್ತಿ ನನ್ನ ಹ್ಯಾಂಡ್ರೈಟಿಂಗು ಛಲೋ ಆಕೈತಿ ನಂಗೆ ನಂಗೆ ಆಗದೇ ಇರೋ ಸಬ್ಜೆಕ್ಟ್ ಅಂತಂದ್ರ ಹಿಸ್ಟ್ರಿ ಇಂಥವೆಲ್ಲ ಆಗ್ತಿರಲಿಲ್ಲ ನಂಗೆ ಅಲ್ಲೋಗಿ ಭಾಳ್ ಬೈಸ್ಕೋತಿದ್ದೆ ನಾನು ಅದನ್ನೆಲ್ಲ ಒಂದು ಒಂದು ಕಡೆ ಇಟ್ಟ ಇದ್ರ ಬಗ್ಗೆನು ಕಾನ್ಸನ್ಟ್ರೇಟ್ ಮಾಡಂಗೆ ಮಾಡಿದ್ದಂದ್ರ ಅದು ಡ್ರಾಯಿಂಗ ನಂಗೆ ಭಾಳ ಹೆಮ್ಮೆ ಅನ್ಸತ್ತ ಆಮೇಲೆ ನಾ ಭಾಳ ನಮ್ಮಮ್ಮನ ಬಗ್ಗೆ ಭಾಳ ಭಾಳ ಅಂದ್ರ ಭಾಳ ಡ್ರಾಯಿಂಗ್ಸ್ ಬಿಡ್ಸಿನಿ ಮದರ್ಸ ಸೆಂಟಿಮೆಂಟ್ಸ್ ಡ್ರಾಯಿಂಗ್ ಡ್ರಾಯಿಂಗ್ಸ್ ಎಲ್ಲ ಭಾಳ ಬಿಡ್ಸಿನಿ ಆಮೇಲೆ ಅದಕ್ಕೆ ನಮ್ಮಮ್ಮನೂ ಆಹ್ ಚೆನ್ನಾಗಿ ಬಿಡಿಸಿ ಅಂತ ಅಷ್ಟ ಹೇಳಿ ಸುಮ್ಮನೆ ಕಳಸ್ತಾಳ ಬಟ್ ನಾ ಹೋದ ಮ್ಯಾಗ ನಮ್ಮಮ್ಮ ನಮ್ಮ ಚಿ ಚಿಕ್ಕಮ್ಮ ಅವ್ರ ಜೊತೆಗೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮವ್ರು ನನ್ಗೆ ನಿಜ್ವಾಗಲೂ ಹೇಳ್ಯಾರ ನಿಮ್ಮಮ್ಮ ನನ್ನ ಮಗಳು ನಂದು ಎಷ್ಟು ಬಿಡಿಸ್ತಾಳ ಅಂದ್ರ ನನ್ನ ಮ್ಯಾಗೆ ಪ್ರೀತಿ ಆಯ್ತು ಅಂತ ಅರ್ಥವ್ವ ನನಗೆ ಸಾರ್ಥಕ ಆತ ನನ್ನ ಮಗಳು ಬಗ್ಗೆ ನಂಗೆ ಭಾಳ ಅದ ಆಕಿ ಅಂದ್ರ ನಂಗೆ ಇಷ್ಟ ಹಾಗೆಲ್ಲ ನಮ್ಮಮ್ಮ ಡೈರೆಕ್ಟಾಗಿ ನಂಗೆ ಹೇಳಿಲ್ಲ ಬಟ್ ಹಂಗೆ ಹೇಳ್ದಾಗ ನನ್ಗೆ ಪ್ರೀತಿನ ನಾನು ವ್ಯಕ್ತ ಪಡ್ಸ್ಕೊಂಡಿರೋದು ನಮ್ಮಮ್ಮ ಅರ್ಥ ಮಾಡ್ಕಂಡ್ಳಲ್ಲ ಅಂತ ಅನ್ಸುತ್ತ ಅದು ಬೆಸ್ಟ ಪ್ರತಿಕ್ರಿಯೆ ಅದು ನನಗೆ ಸಿಕ್ಕಿರೋದ ನಮ್ಮಮ್ಮನಿಂದ ನೆಕ್ಟ್ಸ ಅಪ್ಪನಿಂದ ಅಂತಂದ್ರ ಅಪ್ಪ ಎಷ್ಟು ಟೆನ್ಶನಾಗೆ ಬಂದಿದ್ದರೂ ಒಂದ್ಸರ್ತಿ ಒಂದ್ಸರ್ತಿ ನಾನು ಅದ ಒಂದು ಡ್ರಾಯಿಂಗ್ ಬಿಡ್ಸಿದ್ದೆ ಹಿಂದಿಂದ ನಿಂತಿರೋದು ನಮ್ಮಪ್ಪನ್ನ ಅಂತಲ್ಲ ಅಪ್ಪಂದು ಪಿಚ್ಚರ್ಸ್ ಇರ್ತಾವಲ್ಲ ಅಂತವು ಬಿಡ್ಸಿದ್ದೆ ಅವ್ರ ಮಗಳನ್ನ ಹೆಗಲು ಮ್ಯಾಗ ಹೊತ್ಕೊಂಡಿದ್ರವ್ರ ಅಂತದೊಂದು ಪಿಚ್ಚರ್ ಬಿಡ್ಸಿದ್ದೆ ಅಪ್ಪ ಅಂತ ಬರ್ದಿದ್ದೆ ಬರ್ದಿದ್ದೆ ಆರ್ಟ್ ಬೈ ಹಿಂಗೆ ನನ್ನ ಹೆಸ್ರ್ ಬರ್ದಿದ್ದೆ ಅವಾಗ ನೋಡ್ರಿ ಅಪ್ಪ ನಾ ಅಂತಂದ ಚೆನ್ನಾಗೈತ ಅಂತ ನೋಡ್ರಿ ಚಂದಾಯ್ತ್ ಇದ ಅಂತಂದಾಗ ನಮ್ಮಪ್ಪ ಅಂದಿದ್ರ ಅವಾಗ ಚಂದಾಯ್ತ್ ಮಗಳ ಅಂತಂದ್ರ ಫುಲ್ ಟೆನ್ಶನಾಗ್ ಬಂದಿದ್ರು ಇನ್ನೇನು ಮಾಕೊಬೇಕಿತ್ತು ನಾವು ಊಟ ಮಾಡಿ ಅವಾಗ ಚಂದಾಯ್ತ್ ಅದನ್ನ ನೋಡ್ಕೊಂಡು ಕುಂತ್ಬಿಟ್ಟಿದ್ದರು ನಮ್ಮಪ್ಪ ಚಂದ್ ಬಿಡಿಸಿ ನೋಡವ್ವ ನಂಗೆ ಖುಷಿ ಆತ ಹ್ಞೂ ಮಕ್ಕಳ ನಮಗೆ ಕ್ ಸಣ್ಣ ಸಣ್ಣ ವಿಚಾರ್ದಗು ಖುಷಿ ಪಡಸ್ತಾರಲ್ಲ ಅದು ನಮ್ಗೆ ದೊಡ್ಡ ದೊಡ್ಡ ಖುಷಿ ಅವ ಸಣ್ಣದಾಗಿ ಬಿಡಿಸು ಆಮೇಲ ನಂಗೆ ಭಾಳ ಜನ ಪ್ರತಿಕ್ರಿಯೆ ಅಂತಂದ್ರ ಈಗ ಡ್ರಾಯಿಂಗಿಂದ ಏನು ಸೆಟ್ಲಾಗಕ್ಕೆ ಸಾಧ್ಯ ಹಿಂಗೆಲ್ಲ ಕೇಳ್ಯಾರ ಡ್ರಾಯಿಂಗಿಂದ ಏನು ಸೆಟ್ಲಾಗಕ್ಕೆ ಸಾಧ್ಯನ ಡ್ರಾಯಿಂಗಿಂದ ಏನು ರೊಕ್ಕ ಬರ್ತಾವೇನ ಡ್ರಾಯಿಂಗಿಂದ ಏನು ದುಡಿತಿವೇನ ಹಾಗ ಹೀಗೆಲ್ಲ ಕೇಳ್ಯಾರ ಬಟ್ ನಾನು ನಾ ಏನು ಹೇಳ್ತೀನಿ ಅಂತಂದ್ರ ಡ್ರಾಯಿಂಗಿಂದ ನಾವು ಏನು ಬರಂಗಿಲ್ಲ ನನ್ಗೊತ್ತದ ಡ್ರಾಯಿಂಗಿಂದ ಏನು ಬರ್ದೇನೆ ಇರ್ಬೋದು ಒಬ್ರೊಬ್ರಗೆ ಬರ್ತಾವು ಒಬ್ರೊಬ್ರಗೆ ಬರ್ದೇನೆ ಇರ್ಬೋದು ನಾನೇನು ಅಷ್ಟು ನಿಪುಣೆ ಅಲ್ಲ ಡ್ರಾಯಿಂಗ್ ಅಷ್ಟೆಲ್ಲ ಬಿಡ್ಸಿದ್ರ ಬರ್ದೇನೆ ಇರ್ಬೋದು ಬಟ್ ಆದರು ಒಂದು ಹೇಳ್ತೀನಿ ನಾನು ಡ್ರಾಯಿಂಗಿಂದ ಮನಸ್ಸು ತೃಪ್ತಿ ಆಗತ್ತೆ ಮನಸ್ಸು ಶಾಂತವಾಗಾಗತ್ತೆ ಎಲ್ಲಾ ಶಾಂತವಾಗಾಗಬೇಕು ಎಲ್ಲ ಆರಾಮಾಗಾಗಬೇಕು ಎಲ್ಲ ನೀಟಾಗಾಗಬೇಕು ಅಂತಂದ್ರ ಒಂದು ಡ್ರಾಯಿಂಗಿಂದ ಅಂತಂದ್ರ ಟೆನ್ಶನ್ ಎಷ್ಟೋ ಟೆನ್ಶನನ್ನು ಡ್ರಾಯಿಂಗ್ ಕಮ್ಮಿ ಮಾಡ್ಬಿಡತ್ತೆ ಎಷ್ಟೋ ಟೆನ್ಶನನ್ನ ಡ್ರಾಯಿಂಗ್ ಕಮ್ಮಿ ಮಾಡತ್ತೆ ಆಮೇಲೆ ಭಾಳ ನಂಗೆ ಈ ಏನಂತಂದು ನಕಾರಾತ್ಮಕ ಬುದ್ಧಿಗಳೆಲ್ಲ ಹೋಗ್ತಾವೆ ಅಂದು ನನ್ಗ ಅನ್ಸತ್ತೆ ಆಮೇಲೆ ಭಾಳ ಜನ ನನ್ಗೆ ಅದ್ರ ಬಗ್ಗೆ ತೆಗ್ಲ್ಯಾರ ಹೌದು ನೀ ಅದರಿಂದ ಏನು ಸೆಟ್ಲಾಗ್ತ್ಯ ಅದರಿಂದ ಹಂಗೆ ಹಿಂಗೆ ಅದರಿಂದ ಏನು ಆಗಂಗಿಲ್ಲ ಹಂಗೆ ಅದರಿಂದ ಏನು ಆಗಂಗಿಲ್ಲ ಹೌದು ಆದ್ರೆ ಮನಸ್ಸು ತೃಪ್ತಿ ಆಗತ್ತಲ್ರಿ ಮನ್ಸು ಶಾಂತ ಆಗತ್ತ ಅದು ಇಂಪಾರ್ಟೆಂಟ ಇವೇನು ಆಗದು ಬ್ಯಾಡ ನಂಗೆ ನಾನು ಅದರಿಂದ ದುಡ್ಡು ದುಡಿಯೋದು ಬ್ಯಾಡ ನಾನು ಅದರಿಂದ ಒಬ್ರ ಕಡೆ ಬೇಷ್ ಅನ್ಕೊಳ್ಳೋದು ಬ್ಯಾಡ ಫೇಮಸ್ ಆಗೋದು ಬ್ಯಾಡ ನಾನು ಹಂಗಲ್ಲ ಅದ್ರ್ಕಿಂತು ಏನಂತಂದ್ರ ಮನ್ಸಿಗೆ ನೆಮ್ಮದಿ ಸಿಗುತ್ತಲ್ಲ ಅದು ಪ್ಯಾಷನ್ ಆಗೈತೆ ನಂದು ಅದು ನನ್ನ ಹವ್ಯಾಸ ಐತಿ ಡ್ರಾಯಿಂಗ್ ಮಾಡೋದು ನನ್ನ ಹವ್ಯಾಸ ಅದು ಮನ್ಸಿಟ್ಟು ಮಾಡ್ಬೇಕು ನನ್ನ ಹವ್ಯಾಸ ಅದು ಅದು ಹೊರತು ಅದನ್ನ ದುಡಿಮಿಗಾಗಿ ನಾನು ಬಳಸಿಲ್ಲ ಯಾವತ್ತು ನಾನು ಅದಕ್ಕೆ ನಂಗೆ ಇಲ್ಲಿ ಗ್ರಾಹಕರ ಅನ್ನೋ ಒಂದು ಇದನ್ನ ಬರಂಗಿಲ್ಲ ಒಟ್ಟು ಅರ್ಧ ಜನ ಛಲೋ ಐತೆ ಅಂದಾರ ಅರ್ಧ ಜನ ಅದರಿಂದ ಏನಾಗತ್ತೆ ಬಿಡು ಏನು ಬಿಡು ಡ್ರಾಯಿಂಗ್ ಬಿಡ್ಸೋದೇನು ದೊಡ್ಡ ಮಾತೆನ ಅಂತನು ಅಂದಾರ ಬಿಟ್ಟ ಡ್ರಾಯಿಂಗ್ ಏನು ಬಿಡ್ಸದೇನು ದೊಡ್ಡ ಮಾತಲ್ಲ ಅಂತ ಅವ್ರ್ಗ ಅನ್ಸತ್ತ ಬಿಡ್ಸ್ದಾಗ ಗೊತ್ತಾಗುತ್ತೆ ಅದು ಅದ್ರ ಬಗ್ಗೆ ಹೆಂಗಂತ ಬಿಡಸ್ತಾ ಬಿಡಸ್ತಾ ಓದಂಗೆಲ್ಲ ಭಾಳ ಚಂದ ಅದ್ರ ಬಗ್ಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟಾಗತ್ತೆ ನಾವು ಒನ್ನೊಂದು ಸರ್ತಿ ಹೇಳಕ್ಕಾಗಂಗಿಲ್ಲ ಒನ್ನೊಂದು ಫೀಲಿಂಗ್ಸ್ನ ಹೇಳಕ್ಕಾಗಂಗಿಲ್ಲ ಒನ್ನೊಂದು ಫೀಲಿಂಗ್ಸ್ನ ಬರೆ ಏನು ಬರ್ದ ತೋರ್ಸಕ್ಕಾಗಂಗಿಲ್ಲ ಒನ್ನೊಂದು ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಸ್ಕಣ್ ಕಾಣ್ ಮಾಡ್ಕಣಕ್ಕಾಗ ಬಟ್ ಒನ್ನೊಂದು ಫೀಲಿಂಗ್ಸ್ ನಾವು ಬರ್ದು ಡ್ರಾಯಿಂಗ್ ಮೂಲಕ ತೋರಸ್ಬೋದು ಒಂದೊಂದ್ರಾಗ ಒನ್ನೊಂದ್ಸರ್ತಿ ಅಳಕ್ಕಾಗಂಗಿಲ್ಲ ಆದ್ರ ಅಳುವಂತದ್ದು ಕಣ್ಣುಗಳನ್ನ ಬಿಳಿಸಿ ಬಿಡಿಸಿ ನಾವು ದುಃಖ್ದಾಗ ಇದ್ದೀವಿ ಅಂತ ತೋರಸ್ಬೋದು ಹಂಗೆ ತೋರ್ಸ್ಬೋದು ನಮಗೆ ಒನ್ನೊಂದ್ಸರ್ತಿ ಏನು ಫ್ರೀಡಮ್ ಸಿಕ್ಕಿರಂಗಿಲ್ಲ ಏನಂತಂದ್ರ ಸ್ವತಂತ್ರ ಸಿಕ್ಕಿರಂಗಿಲ್ಲ ಮನ್ಯಾಗಿಂದ ಹುಡುಗ್ಯಾರ್ಗ ಆದ್ರ ಹಕ್ಕಿ ಹಾರೋದನ್ನ ನಾವು ಬಿಡಿಸಿ ಹಕ್ಕಿ ಹಾರೋದನ್ನ ನೋಡಿ ಹಕ್ಕಿ ಹಾರೋದನ್ನ ಬಿಡಿಸ್ತಿವಲ್ಲ ಆವಾಗ ಬಿಡ್ಸಾಕಾದರೂ ಸ್ವತಂತ್ರ್ಯ ಇತ್ತಲ್ಲಾ ನಮಗೆ ಅನ್ನೋದೊಂದು ತೃಪ್ತಿ ಸಿಗುತ್ತೆ ಡ್ರಾಯಿಂಗಿಂದ ಡ್ರಾಯಿಂಗಿಂದ ಆಲ್ಮೋಸ್ಟ್ ಎಲ್ಲಾ ಏನಂತಂದ್ರ ಒಳ್ಳೆಯದ ಆಗತ್ತ ನನಗೆ ಅಂತ ನಾ ಹೇಳ್ತೀನಿ ಅದಕ್ಕೆ ಡ್ರಾಯಿಂಗ್ ಒಂದು ಒಳ್ಳೆಯ ಅದು ಒಂದೊಳ್ಳೆಯ ಹವ್ಯಾಸ ನನಗೆ ಅಷ್ಟೆ